ನಾನು ಭಾಗವಹಿಸಿದ ಗೋಷ್ಠಿ ಅಡುಗೆ ಗೋಷ್ಠಿ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ನಮಗೆ ಒಂದು ಸ್ಟುಡೆಂಟಿಗೋಸ್ಕರ ಅಡುಗೆ ಚಟುವಟಿಕೆ ಅನ್ನೋದು ನಮಗೆ ಗೋಷ್ಠಿ ಮಾಡಿದ್ರು ಆ ಇದರಲ್ಲಿ ಎಲ್ಲ ಸ್ಟೂಡೆಂಟ್ ಯಾರ್ಯಾರಿಗೆ ಆಸಕ್ತಿ ಇದೆಯೊ ಅವರವ್ರ ಮಧ್ಯ ನಮಗೆ ಕಾಂಪಿಟೇಷನ್ ಅನ್ನೋದನ್ನ ಮಾಡಿದ್ರು ಸೊ ಹಾಗಾಗಿ ಅದರಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಅಡುಗೆ ಮಾಡೋದು ಇಷ್ಟ ನನಗೆ ಹಾಗಾಗಿ ಭಾಗವಹಿಸಿದ್ದೆ ಅದರಲ್ಲಿ ಎಲ್ಲರಿಗೂ ಅವರು ಅಂದರೆ ಇವಾಗಿನ ಕಾಲದಲ್ಲಿ ಎಲ್ಲ ಗ್ಯಾಸ್ ಮೇಲೆ ಮಾಡ್ತಾರೆ ಬಟ್ ನಮಗೆ ಟಾಸ್ಕ್ ಇದ್ದಿದ್ದು ಏನಪ್ಪ ಅಂತಂದರೆ ಹಿಂದಿನ ಕಾಲದಲ್ಲಿ ನಮಗೆ ಒಲೆಯಲ್ಲಿ ಮಾಡೋ ಅಡಿಗೆ ನಾವು ಯಾವ ಥರ ಮಾಡ್ಬೋದು ಅಂತ ಹೇಳಿ ಬಿಟ್ಟು ನಾವೇ ಮರ ಕಡ್ಡಿಗಳ್ನ ಎಲ್ಲ ತಗೊಂಡ್ಬಂದು ಮಾಡೋ ಥರ ಟಾಸ್ಕ್ ಇತ್ತು ಆ ಇದರಲ್ಲಿ ನಮಗೆ ಒಂದೊಂದು ಐಟೆಮ್ಸ್ಗಳಿತ್ತು ಆ ಇದರಲ್ಲಿ ಐ ನನಗೆ ಬಂದಂಥ ಐಟಮ್ಸ್ ಏನಪ್ಪ ಅಂತಂದರೆ ಕಾಯಿ ಕ್ಯಾರೆಟ್ ಇತ್ತು ಮತ್ತು ಹಾಲು ಸಕ್ಕರೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಇಷ್ಟು ಇತ್ತು ಇದರಲ್ಲಿ ಏನು ಮಾಡ್ಬೋದು ಅಂತ ನನಗೆ ಐಡಿಯ ಬಂದಿತ್ತು ಏನು ಅಂದರೆ ಕ್ಯಾರೆಟ್ ಹಲ್ವ ನನಗೆ ಕ್ಯಾರೆಟ್ ಹಲ್ವ ಯಾವತ್ತು ಮಾಡೆ ಇಲ್ಲ ಆ ಆದರೆ ನಮ್ಮಅಮ್ಮ ಮಾಡೋದನ್ನ ನಾನು ತುಂಬ ನೋಡಿದ್ದೆ ನಂಗೆ ತುಂಬಾ ಇಷ್ಟ ಬಟ್ ಅದೇ ಇದು ನೀವು ಬಂದಿತ್ತು ಮಾ ನಾನು ಅನ್ಕೊಂಡೆ ಮಾಡ್ಬೋದು ತುಂಬ ಈಸಿಯಾಗಿ ಅಂತ ಅನ್ಕೊಂಡಿದ್ದೆ ಬಟ್ ಏನು ಅಂತಂದರೆ ಕ್ಯಾರೆಟ್ ಹಲ್ವಾ ನಾವು ಎಷ್ಟು ಇದರಿಂದ ಮಾಡ್ತೀವಿ ಅಂತಂದ್ರು ಅದ್ಕೆ ಒಂದ್ಸರಿ ಬೇ ಯಾವ ರೀತಿಯಲ್ಲಿ ಬೆಂದಿದೆ ಬೆಂದಿಲ್ಲ ಅನ್ನೋದೆ ನಮಗೆ ಗೊತ್ತಾಗೋಲ್ಲ ಹಾಗಾಗಿ ನನಗೆ ಡೌಟ್ ಇತ್ತು ನಾನು ನಮ್ಮಅಮ್ಮನಷ್ಟು ಚೆನ್ನಾಗ್ ಮಾಡ್ತಿನೋ ಇಲ್ವೋ ಅಂತ ಅದರಲ್ಲು ಒಲೆಯಲ್ಲಿ ಮಾಡೋವಂಥದ್ದಲ ತುಂಬಾ ಕಷ್ಟ ಆಗಿತ್ತು ಆದರು ಪ್ರಯತ್ನಪಟ್ಟು ಮಾಡೀ ಪ್ರತಿಯೊಂದು ಕರೆಕ್ಟ್ ಐಟಮ್ಸನ ಹಾಕಿ ಸಂ ಫಸ್ಟಿಗೆ ಮಾಡಿದಾಗ ಶುಗರ್ ಕಮ್ಮಿ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಎಲ್ಲ ಶುಗರು ಮಿಲ್ಕ್ ಎಲ್ಲ ಆ್ಯಡ್ ಮಾಡ್ಕೊಂಡು ಎಲ್ಲ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ತ ಸೆಕೆಂಡ್ ಪ್ರೈಸ್ ಕೂಡ ಬಂದಿತ್ತು ಕಾಲೇಜಲ್ಲಿ ಹಾಗಾಗಿ ಮತ್ತು ನನಗೆ ಇಷ್ಟು ಸ್ವಲ್ಪ ಆ ಮನೆಯಿಂದ ಅಮ್ಮನ ಕಡೆಯಿಂದ ಅಡಿಗೆ ಮಾಡೋದ್ನ ತುಂಬ ಚೆನ್ನಾಗ್ ಕಲಿತ ಇದ್ದೀನಿ ಮುಂದೆ ನನಗ್ ಕಲಿಬೇಕು ಅಂತ ಆಸೆ ಇರೋವಂಥದ್ ಅಂದರೆ ಬೇಕ್ರಿ ಐಟಮ್ಸನ ನಾನು ಮಾಡಬೇಕು ಕಲಿಬೇಕು ಅಂತ ಇದೀನಿ ಅದರಲ್ಲಿ ಏನಪ್ಪ ಅಂದರೆ ಪಪ್ಸ್ ಮಾಡೋದು ಕಲಿಬೇಕು ಮೊದಲಿಗೆ ಮತ್ತು ನಾನು ಕೇಕ್ ಮಾಡೋದನ್ನು ಕಲಿಬೇಕು ಅಂತ ಇದೀನಿ ಯಾಕೆ ಅಂತ ನಾನು ಒಂದು ಬೇಕ್ರಿ ಇಡಬೇಕು ಅಂತ ಇದೀನಿ ಹಾಗಾಗಿ ಕಲಿಬೇಕು ಅಂತ ಮುಂದೆ ಅನ್ಕೊಂಡಿದೀನಿ